ಅಡುಗೆ ಮಾಡುವುದು ಕೇವಲ ಮಹಿಳೆಯರ ಕೆಲಸ ಎಂದು ನಾವು ಮುಂಚೆಯೆಲ್ಲ ಭಾವಿಸ್ತಿದ್ದೇವೆ ಆದರೆ ಈಗ ಗಂಡಸರು ಸಹ ಅಡುಗೆ ಮಾಡ್ತಾರೆ ಯಾಕೆಂದರೆ ಈಗ ಹೆಂಗಸರೆಲ್ಲ ಕೆಲಸಕ್ಕೆಲ್ಲ ಹೋಗುವಾಗ ಮತ್ತು ಬೆಳಗ್ಗೆ ಬೇಗ ಎದ್ದು ಗಂಡ ಹೆಂಡತಿ ಇಬ್ಬರೂ ಒಟ್ಟಿಗೆ ಕೆಲಸ ಮಾಡಿ ಮನೆ ಕೆಲಸ ಎಲ್ಲ ಅಡುಗೆ ಎಲ್ಲ ಮಾಡಿ ತಿಂಡಿ ಮಾಡಿ ಎಲ್ಲ ತಿಂದು ಮತ್ತೆ ಒಟ್ಟಿಗೆ ಕೆಲಸ ಹೋಗಿ ಮತ್ತು ಸಂಜೆ ಕೆಲಸದಿಂದ ಬಂದು ಸಂಜೆ ಬಂದು ಸಹ ಮನೆ ಕೆಲಸ ಎಲ್ಲ ಒಟ್ಟಿಗೆ ಮಾಡ್ತಾರೆ ಆದರೆ ಮುಂಚೆ ನಾವೆಲ್ಲ ನಾನೆಂದರೆ ನನಗೆ ಮನೆ ಕೆಲಸ ಮಾಡಿ ಎಲ್ಲ ತುಂಬ ಅಭ್ಯಾಸ ಆಗಿದೆ ಮದುವೆ ಮದುವೆ ಆಗುವ ಮುಂಚೆ ಮನೆಯಲ್ಲಿ ತಾಯಿ ಮನೆಯಲ್ಲೆಲ್ಲ ಮನೆ ಕೆಲಸ ಎಲ್ಲ ಮಾಡ್ತ ಇದ್ದೆ ಹಾಗಾಗಿ ನಾನು ಮದುವೆ ಆಗಿ ಗಂಡನ ಮನೆಗೆ ಹೋದ ಮೇಲೆ ಅವರೆಲ್ಲ ಕೆಲಸಕ್ಕೆ ಬೆಳಗ್ಗೆ ಹೋದ್ರೆ ರಾತ್ರಿ ಆಗ್ತಿತ್ತು ನನ್ನ ಗಂಡ ಎಲ್ಲ ಬರುವಾಗ ಮನೆಗೆ ಮತ್ತೆ ಮಾವ ಇರ್ತಿದ್ದರು ಇದು ಇದ್ದರು ಮನೆಯಲ್ಲಿ ಅವರಿಗೆ ಕಣ್ಣೆಲ್ಲ ಕಾಣ್ತಿರಲಿಲ್ಲ ಅವರನ್ನು ನೋಡಿಕೊಂಡು ದನ ಎಲ್ಲ ನೋಡಿಕೊಂಡು ಮತ್ತು ಮನೆ ಕೆಲಸ ಅಡುಗೆ ಎಲ್ಲ ಮಾಡಿ ಮಾಡಿ ಎಲ್ಲ ಬಡಿಸ್ತಿದ್ದೆ ನಾನು ಮಾವನಿಗೆ ಮತ್ತೆ ಮೈದಿನ ಅವರೆಲ್ಲ ಇದ್ರೆ ನಾನೇ ಎಲ್ಲ ಕೆಲಸ ಮಾಡ್ತಿದ್ದೆ ನನಗೆ ಅಡುಗೆ ಮಾಡೋದೆಂದ್ರೆ ತುಂಬ ಇಷ್ಟ ಅವರನ್ನು ಒಂದು ಕೆಲಸ ಸಹ ಮಾಡಲಿಕ್ಕೆ ಬಿಡ್ತಿರಲಿಲ್ಲ ಮತ್ತು ಬೆಳಗ್ಗೆ ಬೇಗ ಎದ್ದು ಗದ್ದೆ ಎಲ್ಲ ಇತ್ತು ಮನೆಯಲ್ಲಿ ಗಂಡನ ಮನೆಯಲ್ಲಿ ಬೆಳಗ್ಗೆ ಬೇಗ ಎದ್ದು ದನಕ್ಕೆ ಅವರೆಲ್ಲ ಇದೆಲ್ಲ ದನ ಎಲ್ಲ ನೋಡ್ಕೊಳ್ತಾ ಇದ್ದರು ನಂದು ಗಂಡ ಆಗ ನಾನು ಹಾಲೆಲ್ಲ ಕರೆದು ಮತ್ತೆ ಮನೆಗೆ ಮನೆಗೆ ತಂದು ಹಾಲು ಬಿಸಿ ಮಾಡಿ ಚಹ ತಿಂಡಿ ಎಲ್ಲ ಮಾಡಿ ಅವರಿಗೆಲ್ಲ ನಾನು ರಡಿ ಮಾಡಿ ಕೊಡ್ತಾಯಿದ್ದೆ ಮತ್ತೆ ಅವರು ಕೆಲಸಕ್ಕೆ ಹೋದ್ಮೇಲೆ ನಾನು ಅಡುಗೆ ಎಲ್ಲ ಮಾಡ್ತಿದ್ದೆ ಅನ್ನ ಸಾರು ಬಾಜಿ ಅದೆಲ್ಲ ಮಾಡ್ತಾಯಿದ್ದೆ ಮತ್ತು ಮಧ್ಯಾಹ್ನ ಎಲ್ಲ ಅವರಿಗೆ ಊಟ ಎಲ್ಲ ಬಡಿಸಿ ಮತ್ತೆ ರಾತ್ರಿ ಬಯ್ ಸಂಜೆ ಸಹ ನಾನು ದನ ದನವನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ದನಕ್ಕೆ ಸಹ ಎಲ್ಲ ಹುಲ್ಲು ಅದೆಲ್ಲ ಹಾಕ್ತಾಯಿದ್ದೆ ಮತ್ತು ಪುರುಷರು ಮಾಡಿದರೆ ಒಳ್ಳೆಯದು ಈಗ ಈಗೆಲ್ಲ ಮಾಡ್ತಾರೆ ಮುಂಚೆ ಎಲ್ಲ ಅಷ್ಟು ಮಾಡ್ತಿರಲಿಲ್ಲ ಆದರೆ ಈಗ ಎಲ್ಲ ಮಾಡಬೇಕಾಗ್ತದೆ ಅಂದರೆ ಹೆಂಗಸರಿಗೆ ಇಲ್ಲದಿದ್ದರೆ ತುಂಬ ಕಷ್ಟ ಆಗ್ತದೆ ಹೊರಗಡೆ ಕೆಲಸಕ್ಕೆ ಹೋಗಿ ಬಂದು ಮಕ್ಕಳನ್ನು ನೋಡಿಕೊಂಡು ಅಡುಗೆ ಎಲ್ಲ ಮಾಡೋದು ಅಂದರೆ ತುಂಬ ಕಷ್ಟ ಆಗ್ತದೆ ಈಗ ಹೆಂಗಸರಿಗೆ ಸಹ ಹಾಗಾಗಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಮತ್ತು ಮಕ್ಕಳೆಲ್ಲ ಇದ್ದರೆ ಹೆಂಗಸರೆಂದ್ರೆ ಮಕ್ಕಳನ್ನು ಸಹ ನೋಡ್ಕೊಳ್ಬೇಕು ಅಡುಗೆ ಕೆಲಸ ಸಹ ಮಾಡಬೇಕು ಹೊರಗಡೆ ಹೋಗಿ ಸಹ ದುಡಿಬೇಕು ಈಗ ಈಗಿನ ಕಾಲದಲ್ಲಿ ಹಾಗಾಗಿ ಗಂಡಸರು ಅಡುಗೆ ಸಹ ಅಡುಗೆ ಕೆಲಸದಲ್ಲಿ ಹೆಂಗಸರಿಗೆ ಸಹಾಯ ಮಾಡಿದರೆ ತುಂಬ ಒಳ್ಳೆಯದು ಮತ್ತು ಮಕ್ಕಳನ್ನು ಸಹ ಟೈಮ್ ಇರುವಾಗ ನೋಡಿಕೊಂಡು ಮಕ್ಕಳೊಟ್ಟಿಗೆ ಆಟ ಆಡಿಕೊಂಡು ಎಲ್ಲ ಮಕ್ಕಳನ್ನು ಸಹ ನೋಡ್ಕೊಂಡು ಇದ್ದರೆ ತುಂಬ ಒಳ್ಳೆಯದಾಗ್ತದೆ ಮತ್ತು ನನಗೆ ಅಡುಗೆ ಕೆಲವು ಸಾರಿ ನನಗೆ ಹುಷಾರಿಲ್ಲದಿದ್ರೆ ನನ್ನದು ನನಗೆ ಹುಷಾರಿಲ್ಲದಿದ್ದರೆ ನನ್ನ ಗಂಡ ಕೆಲಸಕ್ಕೆಲ್ಲ ರಜೆ ಹಾಕಿ ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ರು ಅಡುಗೆ ಎಲ್ಲ ಮಾಡಿ ಬಡಿಸ್ತಾ ಇದ್ದರು ನನಗೆ ಅದೊಂದು ಖುಷಿ ಆಗ್ತಿತ್ತು ನನಗೆ ಮತ್ತು ಮತ್ತು ನನಗೆ ಇಷ್ಟ ನಾನು ಅವರಿಗೆ ರಜೆ ಇದ್ದರೆ ಸಹ ಸಂಡೆ ರಜೆ ಇರ್ತದೆ ಕೆಲಸಕ್ಕೆ ಹೋಗ್ತಿರುವವರೆಲ್ಲ ಸಂಜೆ ರಜೆ ಇರುವಾಗ ನಾನೇ ಒಳ ಒಳಗಡೆ ಎಲ್ಲ ಕೆಲಸ ಮಾಡ್ತಾಯಿದ್ದೆ ನನಗೆ ಅಡುಗೆ ಅಂದರೆ ಮುಂಚಿನಿಂದ ಚಿಕ್ಕ ಇರುವಾಗ ಇಂದ ಸಹ ಅಡುಗೆ ಮಾಡೋದೆಂದ್ರೆ ತುಂಬ ಇಷ್ಟ ನನಗೆ ಅದು ಅಭ್ಯಾಸ ಆಗಿ ಹೋಗಿದೆ ತಾಯಿ ಮನೆಯಲ್ಲಿ ಸಹ ಹಾಗೆಯೇ ತಾಯೆಲ್ಲ ಹೊರಗಡೆ ಕೆಲಸಕ್ಕೆ ಹೋಗುವಾಗ ನಾನು ನನ್ನ ತಂಗಿ ಮನೆ ಕೆಲಸ ಎಲ್ಲ ಇಬ್ಬರು ಒಟ್ಟಿಗೆ ಸೇರಿ ಎಲ್ಲ ಮಾಡ್ತಾಯಿದ್ದದ್ದು ತುಂಬ ಚಿಕ್ಕ ಇರುವಾಗ ಕಲಿತಿದ್ದೇವೆ ಮನೆಕೆಲಸ ಏಳನೇ ಕ್ಲಾಸಲ್ಲಿ ಇರುವಾಗ ಎಲ್ಲ ಗಂಜಿ ಊಟ ಮತ್ತು ಪದಾರ್ಥ ತಿಂಡಿ ಎಲ್ಲ ಹಬ್ಬದ ದಿವಸ ಸಹ ನಾವೇ ಮಾಡ್ತಿದ್ದೆ ಅಮ್ಮನಿಗೆ ತುಂಬ ಹೆಲ್ಪ್ ಮಾಡ್ತಿದ್ದೆ ಸಹಾಯ ಮಾಡ್ತಿದ್ದೇವೆ ಅಮ್ಮನಿಗೆ ಹಾಗಾಗಿ ನನಗೆ ಅದು ಅಡುಗೆ ಮಾಡಿ ಮಾಡಿ ತುಂಬ ಅಭ್ಯಾಸ ಆಗಿದೆ ಹಾಗಾಗಿ ಈಗಲೂ ಸಹ ನನಗೆ ಅಡುಗೆ ಮನೆ ಮನೆ ಕೆಲಸ ಮಾಡೋದೆಂದ್ರೆ ತುಂಬ ಇಷ್ಟ ಅಡುಗೆ ಎಲ್ಲ ಮಾಡೋದೆಂದ್ರೆ ತುಂಬ ಇಷ್ಟ ತುಂಬ ಖುಷಿ ಆಗ್ತದೆ ಮತ್ತೆ ಯಾರಾದರೂ ನೆಂಟರೆಲ್ಲ ಮನೆಗೆ ಬಂದರೆ ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಅಡುಗೆ ಮನೆಗೆ ಹೋಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಮತ್ತು ಅಡುಗೆಗೆ ಎಂತೆಲ್ಲ ಬೇಕು ತಿಂಡಿಗೆಲ್ಲ ಅದೆಲ್ಲ ರೆಡಿ ಮಾಡಿ ಬೇಗ ಅವರು ಬರುವ ಮುಂಚೆಯೆ ಎಲ್ಲ ತಿಂಡಿಯೆಲ್ಲ ಮಾಡಿ ಅಡುಗೆ ಮಾಡಿ ರೆಡಿ ಮಾಡಿ ಇಡ್ತೇವೆ ಮತ್ತೆ ಅವರು ಬಂದ್ಮೇಲೆ ಒಟ್ಟಿಗೆ ಮಾತಾಡ್ಕೊಂಡು ಮತ್ತೆ ಒಟ್ಟಿಗೆ ಊಟ ಮಾಡಿಕೊಂಡು ತುಂಬ ಖುಷಿ ಆಗ್ತದೆ ಯಾರಾದರೂ ಮನೆಗೆ ಬಂದರೆ ನಾವು ಅಡುಗೆ ಮಾಡಿ ಅವರಿಗೆ ಬಡಿಸೋದೆಂದ್ರೆ ತುಂಬ ಖುಷಿ ನನಗೆ ತುಂಬ ಇಷ್ಟ ಮತ್ತು ನನಗೆ ಮಕ್ಕಳಿಗೆಲ್ಲ ತಿಂಡಿ ಮಾಡಿ ಕೊಡೋದು ಅಂದರೆ ತುಂಬ ಇಷ್ಟ ಅವರಿಗೆ ಯಾವ್ದು ಇಷ್ಟ ತಿಂಡಿ ಅದೆಲ್ಲ ನಾನು ಮಾಡಿ ಕೊಡ್ತೇನೆ ಅವರಿಗೆ ಸ್ಕೂಲಿಂದ ಸಂಜೆ ಬರುವಾಗ ಅವರಿಗೆ ಏನೆಲ್ಲ ಇಷ್ಟ ಇರ್ತದೆ ತಿಂಡಿ ಅದೆಲ್ಲ ನಾನು ಮಾಡಿ ಕೊಡ್ತೇನೆ ಅವರಿಗೆ ಮತ್ತು ನನಗೆ ಮಕ್ಕಳು ನಾನು ಅಡುಗೆ ಮಾಡಿದ್ದು ಅವರೆಲ್ಲ ಖುಷಿಯಿಂದ ತಿಂದರೆ ನನಗೆ ಅದೇ ತುಂಬ ಸಂತೋಷ ಆಗ್ತದೆ ಅಷ್ಟೆ